ನಮಸ್ಕಾರ ವೀಕ್ಷಕರೆ ಭಾರತದಲ್ಲಿ ಉದ್ಯೋಗಗಳು ಎಲ್ಲಿ ನಡೀತಾಯಿದೆ ಸಾರ್ ನೋಟಿಫಿಕೇಶನ್ಗಳು ಬಿಡ್ತಾರೆ ಕಾಲ್ ಮಾಡ್ತಾರೆ ಅದು ಪೋಸ್ಟಿಂಗ್ ಎಲ್ಲ ಇಷ್ಟು ಇದೆ ಐನೂರಿದೆ ಆರುನೂರಿದೆ ಅಂತ ಹೇಳ್ತಾರೆ ಆದರೆ ಇದುವರೆಗು ಯಾರೂ ಅದನ್ನು ಇದು ಮಾಡಿಲ್ಲ ನಮಗೂ ಹೇಜ್ ಬಾರ್ಗಳು ಆಗ್ತಾ ಇದ್ದಾವೆ ದಯವಿಟ್ಟು ನೋಟಿಫಿಕೇಶನ್ಗಳು ಬಿಟ್ಟಮೇಲೆ ಅದನ್ನು ಫಾಲೋ ಅಪ್ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ನಿರುದ್ಯೋಗಿಗಳ್ಗೆ ಹೆಲ್ಪಾಗುತ್ತೆ ಆ ಥರದ್ದು ಯಾರೂ ಇದುವರೆಗೂ ಈ ಸರ್ಕಾರವೇ ಸರಿಯಿಲ್ಲ ಸರ್ಕಾರದಲ್ಲೇ ಕಿತ್ತಾಡಿ ಸಾಯ್ತಾಯಿದ್ದಾರೆ ಆದ್ದರಿಂದ ನಿರುದ್ಯೋಗಿಗಳಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಯಾರಾದ್ರೂ ಯಾವ ಸರ್ಕಾರ ಆದರೂ ಫಸ್ಟು ನೋಟಿಫಿಕೇಶನ್ ಬಿಟ್ಟಾಗ ಅದನ್ನು ಫಾಲೋ ಅಪ್ ಮಾಡಿ ಕ್ರಮಾಂತರವಾಗಿ ಅದನ್ನು ನಡ್ಸ್ಕೊಂಡು ಹೋದರೆ ಎಲ್ಲವೂ ಸರಿ ಹೋಗುತ್ತೆ ಉದ್ಯೋಗಗಳು ಬೇಗ ಸಿಗುತ್ತೆ ನಿರುದ್ಯೋಗ ಸಮಸ್ಯೆ ಇರಲ್ಲ ಆದರೆ ಈ ಸರ್ಕಾರವೇ ಸರಿಯಿಲ್ವಲ್ಲ ಸರ್ಕಾರದಲ್ಲೇ ಅವರೇ ಕಿತ್ತಾಡಿ ಸಾಯ್ತಾಯಿರೋದರಿಂದ ಅದರಿಂದ ಸ್ಟೂಡೆಂಟ್ಸ್ಗೆ ತುಂಬ ತೊಂದರೆ ಆಗ್ತಾಯಿದೆ ಆದ್ದರಿಂದ ನಿರುದ್ಯೋಗಿಗಳ್ಗು ನಿರುದ್ಯೋಗಿಗಳು ಜಾಸ್ತಿ ಆಗ್ತಾಯಿದೆ ಭಾರತದಲ್ಲಿ ನಿರುದ್ಯೋಗಿಗಳು ಜಾಸ್ತಿ ಆಗ್ತಿದ್ದಾರೆ ದಯವಿಟ್ಟು ಅವರು ಅದನ್ನು ತಿಳ್ಕೊಂಡು ನೋಟಿಫಿಕೇಶನ್ ಬಿಟ್ಟಾದ್ಮೇಲೆ ಎಕ್ಸಾಮ್ಸ್ ಕ್ರಮವಾಗಿ ನಡೆಸಿ ಇನ್ ಟೈಮ್ ನಡೆಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಆದರೆ ಅವರು ನೋಟಿಫಿಕೇಶನ್ ಬಿಡ್ತಾರೆ ಫೀಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಕಟ್ಸ್ಕೊಳ್ತಾರೆ ಡಿ ಡಿ ಮುಖಾಂತ್ರ ಎಲ್ಲ ಕಟ್ಸ್ಕೊಳ್ತಾರೆ ಅವ್ರು ದುಡ್ಡು ಮಾಡ್ಕೊಳ್ತಾರೆ ಆದರೆ ಸ್ಟೂಡೆಂಟ್ಸ್ಗೆ ಯಾವುದೇ ಥರ ಹೆಲ್ಪ್ ಆಗ್ತಾಯಿಲ್ಲ ಎಲ್ಲ ಲಾಸ್ ಆ ಡಿ ಡಿಗಳ ಮುಖಾಂತ್ರನೇ ಸರ್ಕಾರ ಎಷ್ಟೋ ದುಡ್ಡು ಮಾಡ್ಕೊಳ್ತಾರೆ ಐದು ವರ್ಷ ಆಗಿದೆ ಎಫ್ ಡಿ ಎ ಎಸ್ ಡಿ ಎ ಎಲ್ಲ ಅಪ್ಲಿಕೇಶನ್ಗಳಾಕಿ ಇದುವರೆಗೂ ಎಕ್ಸಾಮ್ಗಳೂ ಆಗಿಲ್ಲ ಮುಂದಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಡೌಟು ಆದರೆ ಒಳ್ಳೇದೆ ಇದುವರೆಗೂ ಆಗಿಲ್ಲ ಐದು ವರ್ಷದಿಂದ ಹಾಕಿರೋ ಅಪ್ಲಿಕೇಶನ್ ಇಟ್ಟು ಧೂಳ್ ಎದ್ದೋಗಿದೆ ಆದ್ದರಿಂದ ಭಾರತದಲ್ಲಿ ಉದ್ಯೋಗಿಯ ಕ್ಷೇತ್ರ ಹೇಗಿದೆ ಅಂದರೆ ಹಾಳಾಗಿದೆ ಅಂತಲೇ ಹೇಳಬಹುದು ಎದುರಿಸ್ತಿರುವ ಸವಾಲುಗಳು ಏನೆಂದ್ರೆ ಅದೇ ಡಿ ಡಿಗಳು ಸಾಲೊ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಡಿ ಡಿಗಳೇನೊ ಅಪ್ಲಿಕೇಶನ್ ಹಾಕಿ ಡಿ ಡಿಗಳು ಕಟ್ತೀವಿ ಇನ್ ಟೈಮ್ಗೆ ಎಕ್ಸಾಮ್ ಆಗಲ್ಲ ಏಜ್ ಬಾರ್ಗಳು ಆಗಿ ಈ ಕಡೆ ಪ್ರವೇಟ್ಗಳಿಗೆ ಹೋಗೋದು ಕೆಲಸ ಮಾಡಿ ನೈಟ್ ಶಿಫ್ಟ್ಗಳಂತ ಅದು ಇದು ಅಂತ ಮಾಡಿ ಇನ್ನು ಜೀವ್ನಾನ ನಡೆಸ್ಬೇಕು ಅದೇ ಟೈಮ್ಗೆ ಸರ್ಕಾರ ಇನ್ ಟೈಮ್ಗೆ ಅಪ್ಲಿಕೇಶನ್ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ಎಕ್ಸಾಮ್ ಪ್ರಕಾರ ನಡೆದ್ರೆ ನಾವು ಏನು ಎಕ್ಸಾಮ್ ಬರೆದು ಅಟ್ ಲೀಶ್ಟ್ ಪಾಸಾಗಿ ಸೆಲೆಕ್ಟ್ ಆಗಿ ಉದ್ಯೋಗಕ್ಕೆ ಸೆಲೆಕ್ಟ್ ಆಗ್ಬೊದು ಆದರೆ ಇವ್ರು ಮಾಡಲ್ಲ ಅದು ಆಗೋದಿಲ್ಲ ಹಂಗಾಗಿ ಹೇಜ್ ಬಾರ್ ಕ್ಯಾಂಡಿಟ್ಗಳು ಲೆಕ್ಕಕ್ಕಿಲ್ಲದಷ್ಟು ಈ ಭಾರತದಲ್ಲಿ ಇದ್ದಾರೆ ಎಷ್ಟೋ ಜನ ಸುಸೈಡ್ಗಳು ಕೂಡ ಮಾಡ್ಕೊಂಡಿದ್ದಿದೆ ಆದ್ದರಿಂದ ಈ ಸರ್ಕಾರ ದಯವಿಟ್ಟು ಎಚ್ಚೆತ್ಕೊಳ್ಳದ್ರೆ ಒಳ್ಳೇದು ಸ್ಟೂಡೆಂಟ್ಸಿಂದ ಸ್ಟೂಡೆಂಟ್ಸು ತುಂಬ ಈ ಕೆಲಸ ಇಲ್ಲದೇ ಕೆಲಸ ಕಾರ್ಯ ಇಲ್ಲದೇ ತುಂಬ ಕಷ್ಟ ಅನ್ಭವ್ಸ್ತಾ ಇದ್ದಾರೆ ಪ್ರವೇಟ್ಗಳಿಗೆ ಹೋಗ್ತಾರೆ ದುಡೀತಾರೆ ಹತ್ತೊ ಹದ್ನೇಳೊ ಹದ್ನೈದೋ ಸಾವಿರ ದುಡ್ದು ಇದು ಮಾಡ್ತಾರೆ ಹಾಗಾಗಿ ಎಷ್ಟು ಓದಿದ್ರುನೂ ಡಿಗ್ರಿ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಎಷ್ಟು ಡಿಗ್ರಿ ಮಾಡಿದ್ರುನೂ ವೇಷ್ಟೆ ಎಷ್ಟು ಡಿಗ್ರಿ ಮಾಡಿದವನು ಅಲ್ಲಿ ಹತ್ತು ಸಾವಿರ್ರೂಪಾಯ್ಗೆ ಹೋಗಿ ದುಡೀಬೇಕು ಹಂಗಾಗಿ ವ್ಯಾಲ್ಯು ಸ್ಟೂಡೆಂಟ್ಸ್ಗೆ ಒಂದೂ ಗೌರವ ಇಲ್ಲದೆ ಆಗೋಗಿದೆ ಈ ಭಾರತದಲ್ಲಿ ಆದ್ದರಿಂದ ಈ ರಾಜಕೀಯ ವ್ಯಕ್ತಿಗಳು ಅವ್ರವ್ರು ಬದುಕೋದನ್ನ ನೋಡ್ತಾರೆ ವಿನಹ ಸ್ಟೂಡೆಂಟ್ಸ್ದು ಹೇಗಿದೆ ಅದನ್ನು ನೋಡ್ತಾಯಿಲ್ಲ ದಯವಿಟ್ಟು ಈ ಸರ್ಕಾರ ಮುಂದಾದರೂ ಇದನ್ನು ಎಚ್ಚೆತ್ಕೊಳ್ಳದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ಫುಲ್ಲಾಗುತ್ತೆ ಅವ್ರು ಯಾವಾಗ ಎಚ್ಚೆತ್ಕೊಳ್ತಾರೊ ಅವಾಗ ಈ ನಿರುದ್ಯೋಗ ಸಮಸ್ಯೆಗಳು ಬರೋದಿಲ್ಲ ಅದನ್ನು ಹೆ ಎದ್ರಿಸೋ ಸಮಸ್ಯೆಗಳು ಇರೋದಿಲ್ಲ ಅಂತ ನನ್ನ ಉದ್ದೇಶ ನಾನು ಹಾಕಿನೆ ಒಂದು ಹತ್ತು ಹದ್ನೈದು ಪೋಸ್ಟ್ಗಳು ಹಾಕಿದ್ದೀನಿ ಐದು ವರ್ಷ ಆಗಿದೆ ಐದು ವರ್ಷದಿಂದ ಒಂದು ನೋಟಿಫಿಕೇಶನ್ ನಮ್ಮ ಬಿಟ್ಟಿರೋ ಐದು ಪೋಸ್ಟ್ಗಳು ಒಂದು ಎಕ್ಸಾಮು ನಡೆಸಿಲ್ಲ ಅಟ್ ಲೀಶ್ಟ್ ಒಂದು ಎಕ್ಸಾಮಾದರೂ ಅಟೆಂಡ್ ಮಾಡಿ ಏನೋ ಪಾಸ್ ಮಾಡಿ ಕೆಲ್ಸಕ್ಕೆ ಹೋಗೋಣ ಅಂದರೆ ಅದು ಹಾಗಲ್ಲ ಇದಾಗಲ್ಲ ಹಾಲ್ರಡಿ ನನ್ನ ಏಜ್ ಬಾರ್ ಆಗಿ ಈಗ ಮನೇಲೆ ಕೂತ್ಕೊಂಡೀನಿ ನಾನು ಈ ಕುತ್ಕೊಂಡಿರೋಂಗೆ ಆಗಿದೆ ನನ್ನ ಥರನೇ ಎಷ್ಟೋ ಜನ ಈ ಭಾರತದಲ್ಲಿ ಅದನ್ನು ಕೆಲಸ ಇಲ್ಲದೇ ಕಾರ್ಯ ಇಲ್ಲದೇ ಓದಿ ಸುಮ್ಮನೆ ಮನೇಲಿ ಕೂತ್ಕೊಂಡು ಸೂಸೈಡ್ಗಳು ಮಾಡ್ಕೊಂಡಿರೋವ್ರು ಇದ್ದಾರೆ ಮಾಡ್ಕೊಳ್ತಾಯಿರೋರು ಇದ್ದಾರೆ ಆ ಥರ ಸಮಸ್ಯೆಗಳನ್ನ ಎದ್ರಿಸ್ತಾಯಿದ್ದಾರೆ ಆದ್ದರಿಂದ ಈ ಭಾರತ್ದಲ್ಲಿ ಯಾವಾಗ ಈ ಸಮಸ್ಯೆ ಕಡಿಮೆಯಾಗುತ್ತೊ ಅವಾಲೇ ಕನ್ನಡಿಗರು ಉದ್ಧಾರ ಆಗೋದನ್ನೊ ನನ್ನ ಉದ್ದೇಶ